ಮೊಬೈಲ್ ಮೊಬೈಲ್ ಈಗ ಏನಾಗಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಳ್ಳೆದನ್ನು ಯಾವುದು ಕೊಡ್ತಾಯಿಲ್ಲ ಬರೀ ಕೆಟ್ಟದ್ದನ್ನೇ ಕೊಡ್ತಿದೆ ಹೇಗೆ ಅಂದರೆ ಈಗ ಮೊಬೈಲ್ ಇಡ್ಕೊಂಡಾಗ ಯಾವುದೇ ಥರದ ಕೆಲಸಗಳು ಮಾಡೋಕ್ಕಾಗ್ತಿಲ್ಲ ಅದರಲ್ಲು ಹೆಣ್ಮಕ್ಳಂತೂ ಅಡುಗೆಯೇ ಮಾಡೋಲ್ಲ ಅಡುಗೆ ಮಾಡ್ಲಿಲ್ಲ ಅಂದರೆ ಮನೆಲ್ಲಿ ಊಟ ಮಾಡೋದು ಹೇಗೆ ಗಂಡಸರು ಕೆಲಸಕ್ಕೋಗೋವ್ರಿಗೆ ಡಬ್ಬಿ ಕಟ್ಟೊಕ್ಕಾಗೊಲ್ಲ ಯಾಕೆಂದ್ರೆ ಫೋನ್ ಅನ್ನೋದು ಎಷ್ಟು ನೆಗೆಟಿವ್ ಅಂದರೆ ಅವ್ರನ್ನ ಅದು ಕೈಯಲ್ಲಿಟ್ಕೊಂಡಿದ್ದು ತಕ್ಷಣ ಅವ್ರಿಗೆ ಬೇರೆ ಕೆಲಸದ ಕಡೆ ಗಮನವೇ ಬರೊಲ್ಲ ಹಾಗಾಗಿ ನಾವು ಅಂದ್ಕೊಳೋದೇನೆಂದ್ರೆ ಮೊಬೈಲ್ ಎಷ್ಟು ಕೆಟ್ಟದ್ದು ಅಂದರೆ ಇವಾಗ ಎಲ್ಲೋ ಹೋಗಬೇಕಾಗಿರುತ್ತೆ ಅರ್ಜೆಂಟು ಅರ್ಜೆಂಟಿದ್ದಾಗ ಮೊಬೈಲ್ ನೋಡ್ಕೊಂಡು ಟೈಮೇ ಮರ್ತೋಗಿರ್ತೀವಿ ನಾವು ಹೆಂಗೆ ಅಂದರೆ ಈಗ ಮೊಬೈ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಬೇಕು ಅದು ಅಷ್ಟೊಂದು ಒಳ್ಳೆದಲ್ಲ ಮೊದಲೆಲ್ಲ ಮೊಬೈಲ್ ಹೇಗೆ ಅಂದರೆ ಬ ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ದೇವ್ರಿಗೆ ಕೈ ಮುಗಿತಾ ಇದ್ರು ಈಗ ಅದು ಯಾರು ದೇವ್ರಿಗೆ ಕೈ ಮುಗಿಯೊಲ್ಲ ಎದ್ದ ತಕ್ಷಣ ಮೊಬೈಲ್ ಇದೆಯಾ ಹಾಂ ಇದೆ ಅಂತ ಅಂದ್ಕೊಳ್ತೀವಿ ಆದರೆ ಅದೆಷ್ಟು ಡೇಂಜರೆಂದ್ರೆ ಇಡೀ ನಮ್ಮ ಜೀವನ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿಸುತ್ತೆ ಅದು ಹೇಗೆ ಅಂದರೆ ಬೆಳಿಗ್ಗೆ ಹೊತ್ತು ಮಕ್ಳು ಹೋಗ್ಬೇಕು ಮಕ್ಳ್ಗೋಗೋವಾಗ ಮಕ್ಳ ಬಗ್ಗೆ ಗಮನ ಬರೊಲ್ಲ ಬೇಗ ಮೊಬೈಲ್ ಇದೆಯಾ ಹಾಂ ಇದು ನೋಡೋಣ ಅದು ನೋಡೋಣ ಅಂತೀವಿ ಅದೇ ಮಕ್ಕಳಿಗೆ ಡಬ್ಬಿ ಕಟ್ಬೇಕೆ ಮಕ್ಕಳ ಟೈಮ್ ಐತೆ ಬಸ್ ಸಿಗುತ್ತಾ ಅದ್ರ ಬಗ್ಗೆ ಯೋಚನೆ ಕಮ್ಮಿ ಬರುತ್ತೆ ನಮ್ಮ ವಿಷಯದಲ್ಲಿ ತೊಗೊಳ್ಬೇಕು ಅಂದರೆ ಮೊಬೈಲು ಒಳ್ಳೇದಂತು ಯಾವುದನ್ನೂ ಕೊಡ್ತಿಲ್ಲ ಎಷ್ಟು ಕೆಟ್ಟದ್ದು ಅಂದರೆ ಅದರಿಂದ ಕಾಯ್ಲೆಗಳು ಬರುತ್ತೆ ಕೆಲವು ಗಂಡ್ಮಕ್ಳಿಗಂತೂ ತುಂಬಾನೇ ತೊಂದರೆಗಳು ಈಡಾಗ್ತವೆ ಆ ಮಕ್ಕಳಿಗೆ ಗೊತ್ತಾಗೊಲ್ಲ ಈ ಮೊಬೈಲ್ ಅನ್ನೋದು ಯಾಕೆ ಬಂತು ಅನ್ನೋಷ್ಟು ಬೇಜಾರಾಗಿದೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹ ಮೊಬೈಲ್ ಹೇಗೆ ಅಂದರೆ ಒಂದು ಟೈಮ್ ಕರೆಕ್ಟಾಗಿ ಒಳ್ಳೆದಕ್ಕೆ ಮಾಡೋಕ್ಕೆ ಕೊಡ್ತಾಯಿಲ್ಲ ಅದು ಮೊದಲೆಲ್ಲ ಆಗಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಮೊಬೈಲ್ ಇಲ್ದಿರೋ ಜೀವನ ತುಂಬ ಚೆನ್ನಾಗಿ ಸುಗಮವಾಗಿ ನಡೆಸ್ತಾಯಿದ್ರು ಈಗ ಮೊಬೈಲ್ ಬಂದು ಏನಾಗಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಆತಂಕ ಅನು ಅನುಮಾನಗಳು ತುಂಬಾನೇ ಉದ್ಭವ ಆಗ್ತಿದೆ ಪ್ರತಿಯೊಬ್ರು ಎದ್ದು ನೋಡೋದು ಒಂದೇ ಮೊಬೈಲ್ ಇದೆಯಾ ಮೊಬೈಲ್ ಇದೆಯಾ ಅದಷ್ಟು ಒಳ್ಳೆದಲ್ಲ ಅಂತ ನನ್ನ ಅನಿಸಿಕೆ ಯಾಕೆ ಅಂದರೆ ನಮ್ಮ ಮಕ್ಳ ವಿಷಯದಲ್ಲೇ ನಾನು ತೊಗೊಳ್ತೀನಿ ಮೊದಲು ಮಕ್ಕಳಿಗೆ ಓದೋದಕ್ಕೆ ಎಷ್ಟು ಟೈಮಿತ್ತು ಅಂದರೆ ಅಷ್ಟು ಚೆನ್ನಾಗಿ ಓದ್ತಾಯಿದ್ರು ಈಗ ಮೊಬೈಲ್ ಇರೋದ್ರಿಂದ ಓದೋದನ್ನು ಟೈಮ್ ಕಮ್ಮಿ ಮಾಡಿಬಿಟ್ರು ಮೊಬೈಲ್ ಕಡೆಗೇ ಗಮನ ಕೊಡ್ತಾರೆ ಯಾಕೆ ಅಂದರೆ ಮೊಬೈಲ್ ಇದೆ ಏನಾದರು ಮಾತಾಡಿದ್ರೆ ಕೋಪ ಈ ಮಕ್ಕಳನ್ನ ಸುಧಾರಿಸೋದಕ್ಕೋಸ್ಕರ ಈ ಮೊಬೈಲ್ ಅನ್ನೋದು ಯಾಕೆ ಬಿಟ್ರಪ್ಪ ಅನ್ನೋಷ್ಟು ಬೇಜಾರಾಗೋಗಿದೆ ಪ್ರತಿಯೊಬ್ರೂ ಸಹ ಮೊಬೈಲ್ ಮೊಬೈಲ್ ಮೊಬೈಲ್ ಮೊಬೈಲಿಂದ ಏನು ಒಳ್ಳೆದಿಲ್ಲ ಎಲ್ಲ ಕೆಟ್ಟದ್ದೆ ಆಗಿನ ಕಾಲದಲ್ಲಿ ಏನಿತ್ತು ಏನು ಇರಲಿಲ್ಲ ಆದರೂ ಜನ ಎಷ್ಟು ಆರಾಮಾಗಿ ಸುಖ ಸುಖವಾಗಿ ಜೀವನ ಮಾಡ್ತಿದ್ರು ಈಗೆಲ್ಲ ಇದೆ ಇದ್ದಷ್ಟು ನಮಗೆ ಕಷ್ಟ ಅದ್ರಲ್ಲಿ ಮೊಬೈಲಿಂದ ಎಷ್ಟು ಕಾಯ್ಲೆಗಳು ಬರ್ತಿದೆ ಅಂದರೆ ಮೊದಲೆಲ್ಲ ಮೊಬೈಲ್ ಇಲ್ದೇ ಇದ್ದಾಗ ಚಿಕ್ಕ ಚಿಕ್ಕ ಪಕ್ಷಿಗಳು ಎಷ್ಟು ಚೆನ್ನಾಗಿ ಮನೆ ಬಾಗಿಲ್ಗೆ ಬರ್ತಿದ್ವು ಈಗ ಮೊಬೈಲ್ ಟವರ್ ಅನ್ನೋದು ಉದ್ಭವ ಆಗಿರೋದ್ರಿಂದ ಎಲ್ಲ ಪಕ್ಷಿಗಳು ಪ್ರಾಣಿಗಳಿಗೂ ತುಂಬನೇ ತೊಂದರೆ ಆಗ್ತಿದೆ ಹೇಗೆ ಅಂದರೆ ನಾವೆಲ್ಲರು ಅದನ್ನು ಅಡಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಪ್ರತಿಯೊಬ್ಬ ಪ್ರಕೃತಿ ಕೊಡುವಂಥದನ್ನು ನಾವೇನು ತೊಗೋತಾ ಇಲ್ಲ ನಾವು ರೆಡಿ ಮಾಡೋದನ್ನು ನಾವು ತೊಗೊಳೊಕೊಗ್ತಾಯಿದ್ದೀವಿ ನಾವು ರೆಡಿ ಮಾಡೋದು ನಮಗೆ ಡೇಂಜರ್ ಅನ್ನೋದು ನಮ್ಗೆ ಗೊತ್ತಾಗ್ತಾಯಿಲ್ಲ ಮೊಬೈಲಿಂದ ಅಂತೂ ಯಾವುದೇ ಥರದ್ದು ಒಳ್ಳೆದಿಲ್ಲ ಎಲ್ಲವೂ ಹೇಗೆ ಅಂದರೆ ಮಕ್ಳಿಂದ ಹಿಡ್ದು ವಯ್ಸಾದವ್ರಿಂದ ಹಿಡ್ದು ಯುವಕರಿಂದ ಹಿಡ್ದು ಅದ್ರಲ್ಲಿ ಏನೆಲ್ಲ ಇದೆ ಅಂದರೆ ಕೆಟ್ಟದನ್ನೇ ಬೇಗ ತೊಗೊಳ್ತಾಯಿದ್ದಾರೆ ಹಾಗಾಗಿ ಮೊಬೈಲು ತುಂಬಾನೇ ಡೇಂಜರು ಒಳ್ಳೇದಂತೂ ಅಲ್ಲ ಮಕ್ಳ ವಿಷಯದಲ್ಲಂತೂ ಅಲ್ವೇ ಅಲ್ಲ ಅಂತ ನನ್ನ ಅನಿಸಿಕೆ ಹೇಗೆ ಅಂದ್ರೆ ಈಗ ಮಗಳೇ ಆಗಲಿ ಮಗನೇ ಆಗಲಿ ಬೇರೆ ಮಕ್ಳೇ ಆಗಲಿ ಹೋಗ್ತಾ ಇರ್ತಾರೆ ಗಾಡಿಲ್ಲಿ ಹೋಗ್ತಿರ್ತಾರೆ ಮೊಬೈಲ್ ನೋಡ್ತಾರೆ ಅಲ್ಲೊಂದು ಆಕ್ಸಿಡೆಂಟು ಆ ಮಕ್ಕಳಿಗೆ ಮೊಬೈಲಿಂದ ಆಕ್ಸಿಡೆಂಟ್ ಆಯ್ತು ಅನ್ನೋದು ಗೊತ್ತಾಗೊಲ್ಲ ಆದರೆ ಆ ಪೇರೆಂಟ್ಸ್ಗೆ ಎಷ್ಟು ನೋವಾಗುತ್ತೆ ಅನ್ನೋದು ಆ ಕ್ಷಣದಲ್ಲಿ ಅವರು ಏನಾದ್ರು ತೀರಿಕೊಂಡಾಗ ಆಗೋ ನೋವು ಆ ಭಗವಂತನಿಗೆ ಮುಟ್ತೈತೆ ಹಾಗಾಗಿ ಮೊಬೈಲು ತುಂಬ ಬಳಕೆ ಒಳ್ಳೆದಲ್ಲ ಎಷ್ಟು ಅಂದರೆ ಡ್ರೈವಿಂಗ್ ಮಾಡ್ತಾಯಿದ್ದೀವಿ ಅನ್ನೋವಷ್ಟನ್ನು ಮರೆತೋಗ್ತಾರೆ ಮೊಬೈಲ್ ಬಂತಾ ಅಟೆಂಡ್ ಮಾಡೋಣ ಅದರಿಂದ ಏನು ತೊಂದರೆ ಆಗುತ್ತೆ ಯೋಚನೆ ಮಾಡೋಲ್ಲ ಹಾಗಾಗಿ ಮೊಬೈಲ್ ಯಾಕಿದೆ ಅನ್ನೋದೇ ನನಗೊಂದು ಕ್ವೆಶನ್ನಾಗೋಗಿದೆ ಈ ಮಕ್ಕಳಿಗಂತೂ ತುಂಬನೇ ವಿಪರೀತ ಅ ಅ ಅಡಿಟ್ಟಾಗಿ ಬಿಟ್ಟಿದ್ದಾರೆ ಮೊಬೈಲಲ್ಲಿ ಅದನ್ನು ಆದಷ್ಟು ದೂರ ಮಾಡಬೇಕು ಹೆಣ್ಮಕ್ಳು ಅಷ್ಟೇ ಯಾವಾಗ ನೋಡು ಕಾಲೇಜ್ಗೋಗ್ತಿರ್ತಾರೆ ಮೊಬೈಲಲ್ಲೇ ಬಿಸಿಯಾಗಿರ್ತಾರೆ ಪೇರೆಂಟ್ಸ್ ಮಾಡೋ ಫೋನ್ ನೋಡೋಣ ಅನ್ನೋದಿಲ್ಲ ಪೇರೆಂಟ್ಸ್ಗೆ ಹೇಳೋಣ ಅನ್ನೋದು ಇಲ್ಲ ಇಲ್ಲಿ ಬಸ್ ಸ್ಟ್ಯಾಂಡಲ್ಲು ಸಹ ಈ ಕಡೆಯಿಂದ ಆ ಕಡೆ ರೋಡು ದಾಟಬೇಕು ಬಸ್ ಬರ್ತಿದೆ ಅಂತ ನೋಡೋಲ್ಲ ಮೊಬೈಲಲ್ಲೇ ಮಾತಾಡ್ಕೊಂಡೋಗ್ತಿರ್ತಾರೆ ಈಗ ಕಿವಿಗೊಂದು ಏರ್ ಪೋನ್ ಬೇರೆ ಹಾಕ್ಕೊಂಡ್ಬಿಡ್ತಾರೆ ಯಾರಿದ್ದಾರೆ ಯಾರಿಲ್ಲ ಏನು ಅಕ್ಕಪಕ್ಕ ಏನಾಗ್ತಿದೆ ಏನು ಗೊತ್ತಾಗೊಲ್ಲ ಇದೆಲ್ಲ ಅಷ್ಟು ಒಳ್ಳೇದಲ್ಲ ಮೊಬೈಲಿಂದ ಎಷ್ಟು ಕೆಟ್ಟದಾಗ್ತಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಷ್ಟೇ ತೊಂದರೆಗಳು ಆತಂಕಗಳು ಹುಟ್ ಉಂಟಾಗ್ತಾಯಿದೆ ಪ್ರತಿಯೊಬ್ರೂ ಆದಷ್ಟು ಮೊಬೈಲನ್ನ ಬಿಡಬೇಕು ಒಳ್ಳೆ ದಾರಿಯಲ್ಲಿರಬೇಕು ಮತ್ತೆ ಹೇಗೆ ಅಂದರೆ ಈ ಮಕ್ಳಿಂದ ಮೇಯ್ನು ಸಣ್ಣ ಸಣ್ಣ ಮಕ್ಕಳಿಗು ಈಗ ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ಕೊಟ್ಬಿಡ್ತಾರೆ ಅದು ಎಷ್ಟು ಕೆಟ್ಟದ್ದು ಅಂದರೆ ಆ ಮಕ್ಕಳಿಗೆ ನರ್ವ್ಸ್ ಎಲ್ಲ ವೀಕಾಗುತ್ತೆ ಹಾಗಾಗಿ ಮೊಬೈಲ್ ಅಷ್ಟೊಂದು ಒಳ್ಳೇದಲ್ಲ ಆದಷ್ಟು ದೂರ ಮಾಡಿ ಮೊಬೈಲಿಂದ ದೂರ ಇರಬೇಕು ಹಾಗೇ ಪ್ರತಿಯೊಬ್ರು ಡ್ರೈವಿಂಗ್ ಮಾಡೋವಾಗ ದಯವಿಟ್ಟು ಮೊಬೈಲ್ನ ಅಟೆಂಡ್ ಮಾಡಬೇಡಿ ಆಕ್ಸಿಡೆಂಟ್ ಮಾಡ್ಕೊಳ್ಬೇಡಿ ಪ್ರಾಣ ಹಾನಿ ಮಾಡ್ಕೊಳ್ಬೇಡಿ ಇದು ನನ್ನ ವಿನಂತಿ